ನಾನು ಖಾದ್ಯದ ರುಚೀನ ಜಾಸ್ತಿ ಮಾಡ್ಬೇಕು ಅಂತಂದರೆ ವಿಶೇಷ ಪದಾರ್ಥ ಅಂತಂದರೆ ಹೆಚ್ಚಾಗಿ ಖಾರದ ಐಟಂ ಮಾಡಿದಾಗ ಅಂದರೆ ಈ ಪನ್ನೀರ್ ಪಲ್ಯಗಳಿರ್ಬೋದು ಅಥವಾ ತರಕಾರಿ ಪಲ್ಯಗಳಿರ್ಬೋದು ಅದಕ್ಕೆಲ್ಲ ನಾನು ಏನು ಮಾಡ್ತೀನಿ ಲಾಸ್ಟಲ್ಲಿ ಈ ಕಸೂರಿ ಮೇಥಿ ಅಂತ ಸಿಗುತ್ತಲ್ಲ ಅದನ್ನು ಸ್ವಲ್ಪ ಕೈಯ್ಯಲ್ಲೇ ಹಿಂಗೆ ಸ್ಮಾಶ್ ಮಾಡಿ ಅಂದರೆ ಈ ಪುಡಿ ಪುಡಿ ಮಾಡಿ ಮೇಲ್ಗಡೆ ಲಾಸ್ಟಿಗೆ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದರೆ ಒಳ್ಳೆಯ ಅರೋಮಾ ಬರುತ್ತೆ ಒಳ್ಳೆಯ ವಾಸನೇನೂ ಬರುತ್ತೆ ಒಳ್ಳೆಯ ಟೇಸ್ಟು ಕೊಡುತ್ತೆ ಇದು ಇದು ನಾನು ಖಾರದ ಐಟಂಗಳು ಅಂದರೆ ಪಲ್ಯಗಳು ದಾಲ್ಗಳು ಇದಕ್ಕೆಲ್ಲಾ ಮಾಡ್ಬೇ ಮಾಡ್ಬೇ ಮಾಡ್ಬೇಕು ಅಂದಾಗ ನಾನು ಅದನ್ನು ಉಪಯೋಗಿಸ್ತೀನಿ ಅದು ಒಂಥರ ಹೊಸ ಥರ ಟೇಸ್ಟ್ ಅನ್ನು ಕೊಡುತ್ತೆ ಅದು ಬಿಟ್ರೆ ಈ ಉಪ್ಪಿಟ್ಟು ಅಥವಾ ಈ ಅವಲಕ್ಕಿ ಉಪ್ಪಿಟ್ಟು ಅದನ್ನೇ ಮಂಡಕ್ಕಿ ಒಗ್ಗರಣೆ ಅದೆಲ್ಲ ನಿಮಗೆ ಒಳ್ಳೆಯ ಟೇಸ್ಟ್ ಬರ್ಬೇಕು ಅಂದರೆ ಅದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಪುಡಿ ಮತ್ತೆ ಬಿಸಿಬೇಳೆಬಾತ್ ಪೌಡ್ರು ರೆಡಿಮೇಡು ಬಿಸಿಬೇಳೆ ರೆಡಿಯಾಗಿರೋದು ಸಿಗತ್ತಲ್ಲ ಅಂಗಡೀಲಿ ಬಿಸಿಬೇಳೆಬಾತ್ ಪುಡಿ ಅದನ್ನು ಒಗ್ಗರಣೆಗೆ ಸ್ವಲ್ಪ ಯೂಸ್ ಮಾಡ್ತೀನಿ ಸ್ವಲ್ಪ ಹಾಕಿ ಒಗ್ಗರಣೆನ ಬಾಡಿಸ್ಕೊಂಡು ಲಾಸ್ಟಲ್ಲಿ ಒಂಚೂರು ಹಾಕಿ ಆಮೇಲೆ ಅದನ್ನು ಉಪ್ಪಿಟ್ಟು ಮಾಡೋದಾದರೆ ರವೆ ಹಾಕ್ತೀನಿ ಅಥವಾ ಅವಲಕ್ಕಿ ಮಾಡೋದಾದರೆ ಅವಲಕ್ಕಿ ಹಾಕಿ ಚೆನ್ನಾಗಿ ಅದನ್ನು ಕೈ ಆಡೋದರಿಂದ ಅದು ಒಂಥರ ಒಳ್ಳೆಯ ಸ್ವಾದ ಕೊಡುತ್ತೆ ಅದು ಸುವಾಸನೇನು ಒಂಥರ ಚೆನ್ನಾಗಿರುತ್ತೆ ಮತ್ತೆ ತಿನ್ನೋಕ್ಕೂ ಒಳ್ಳೆಯ ಟೇಸ್ಟ್ ಇರುತ್ತೆ ಉಪ್ಪಿಟ್ಟು ಅಂದರೆ ಎಲ್ಲರೂ ಕಾಂಕ್ರೇಟು ಅದೆಂಥದ್ದು ಅಂತ ಹೇಳ್ತಾರೆ ಆದರೆ ನಮ್ಮನೇಲಿ ನಾವು ಮಾಡೋ ಉಪ್ಪಿಟ್ಟು ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಏಕೆಂದರೆ ನಾನು ಡ್ರೈ ಪ್ರೂಟ್ಸ್ ಉಪ್ಪಿಟ್ಟನ್ನೂ ಮಾಡ್ತೀನಿ ಡ್ರೈ ಫ್ರೂಟ್ಸ್ ಉಪ್ಪಿಟ್ಟು ಅಂದರೆ ಫಸ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದರಲ್ಲಿ ಗೋಡಂಬಿ ಬಾದಾಮಿ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ತೆಗ್ದಿಟ್ಕೊಂಡು ಆಮೇಲೆ ಅದಕ್ಕೆ ಈರುಳ್ಳಿ ಹಸಿಮೆಣಸು ಟೊಮ್ಯಾಟೋ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಲಾಸ್ಟಿಗೆ ರವೆ ಹಾಕಿ ಹುರಿದ್ಬಿಟ್ಟು ಅದಾದ್ಮೇಲೆ ಏನು ನಾನು ತುಪ್ಪದಲ್ಲಿ ಕರೆದಿಟ್ಟಿದ್ದೀನಿ ಅಷ್ಟನ್ನೂ ಹಾಕಿ ಎಲ್ಲ ತರಕಾರಿಗಳನ್ನೆಲ್ಲ ತುರಿದು ಹಾಕಿ ನೀರು ಹಾಕಿ ಅದು ಚೆನ್ನಾಗಿ ಕುದಿಸಿದ್ರೆ ಅದು ಒಳ್ಳೆಯ ಉಪ್ಪಿಟ್ಟು ಒಳ್ಳೆಯ ಟೇಸ್ಟ್ ಬರತ್ತೆ ಅದು ನಿಮಗೆ ನಾರ್ಮಲ್ ಕಾಂಕ್ರೀಟ್ ಥರ ಅನ್ಸೋಲ್ಲ ನಾರ್ಮಲ್ ಉಪ್ಪಿಟ್ಟು ಥರ ತಿಂದಂಗೆ ಅನ್ಸೋಲ್ಲ ಹಾಗಾಗಿ ನಮ್ಮ ಮನೆಗೆ ಯಾರು ಬಂದರೂ ನೀನು ಮಾಡೋ ಉಪ್ಪಿಟ್ಟು ತುಂಬ ಚೆನ್ನಾಗಿದೆ ನೀ ನಮ್ಮನೇಲೆಲ್ಲ ಉಪ್ಪಿಟ್ಟೇ ಚೆನ್ನಾಗಿರಲ್ಲ ಕಾಂಕ್ರೀಟ್ ಇದ್ದಂಗಿರುತ್ತೆ ನಾವು ಇಷ್ಟಪಡಲ್ಲ ಆದರೆ ನಿಮ್ಮನೆ ಉಪ್ಪಿಟ್ಟು ಮಾತ್ರ ತಿನ್ನೋಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಅದಕ್ಕೆ ಉಪ್ಪಿಟ್ಟು ಮಾಡ್ಕೊಡು ಉಪ್ಪಿಟ್ಟು ಮಾಡ್ಕೊಡು ಅಂತ ತುಂಬ ಅಂತಾರೆ ಮತ್ತೆ ತುಂಬ ಜನ ನನ್ನ ಹತ್ರ ಉಪ್ಪಿಟ್ಟು ಮಾಡೋದು ಹೇಗೆ ಅಂಥೇಳಿ ರೆಸಿಪಿನೂ ಕೇಳ್ಕೊಂಡು ಹೋಗಿ ಅವರೂ ಅದನ್ನು ಮನೆಗೆ ಹೋಗಿ ಪ್ರಯೋಗನೂ ಮಾಡಿದರಂತೆ ಎಲ್ಲರಿಗೂ ತುಂಬನೇ ಇಷ್ಟ ಆಗತ್ತೆ ಅಂತನೂ ಹೇಳಿದ್ರು ಈ ಬಾಕ್ಸಿಗೆಲ್ಲ ಕೊಟ್ಕಳ್ಸಿ ಬಿಸಿ ಬಿಸಿದು ಆದರೆ ಒಂಥರಾ ಟೇಸ್ಟ್ ಚೆನ್ನಾಗಿರುತ್ತೆ ಅದೇ ಅದನ್ನೇ ಆರಿದ್ದಾದ್ರೂ ಕೂಡ ಈ ದಿನ ಬಾಕ್ಸಿಗೆ ಮಕ್ಕಳಿಗೆ ಕೊಟ್ಟು ಕಳ್ಸೋಕ್ಕುನೂ ಅದನ್ನು ಹಾಕಿ ಕಳಿಸಿದ್ರೆ ಅದು ನಿಮಗೆ ತುಂಬ ಒಳ್ಳೆಯ ಟೇಸ್ಟ್ನೇ ಕೊಡತ್ತೆ ಇದು ನಾನು ಖಾರಕ್ಕೆ ಉಪಯೋಗಿಸುವಂಥ ಹೊಸ ಹೊಸ ಥರ ಐಟಂಗಳು ಅಂದರೆ ಒಂದು ಕಸೂರಿ ಮೇಥಿ ಉಪಯೋಗಿಸ್ತೀನಿ ಇನ್ನೊಂದು ಸ್ವಲ್ಪ ಗರಂ ಮಸಾಲ ಪೌಡ್ರು ಮತ್ತೆ ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡ್ರನ್ನು ಎಲ್ಲದಕ್ಕೂ ಉಪಯೋಗಿಸ್ತೀನಿ ನಾನು ಇನ್ನು ಸ್ವೀಟು ಅಂತ ಬಂದರೆ ನಾನು ಯಾವುದೇ ಸ್ವೀಟ್ ಮಾಡ್ಲಿ ಆ ಸ್ವೀಟಿಗೆ ಒಂದು ಚಿಟಿಕೆ ಉಪ್ಪು ಸೇರಿಸ್ತೀನಿ ಉಪ್ಪು ಯಾಕೆ ಸೇರಿಸ್ತೀನಿ ಅಂದರೆ ಅದು ಒಂಥರಾ ರುಚೀನ ಹೆಚ್ಚಿಸತ್ತೆ ಮತ್ತೆ ಈ ಬರೀ ಸ್ವೀಟ್ ಹಾಕಷ್ಟೇ ಮಾಡಿದರೆ ಸಕ್ಕರೆ ಅಥವಾ ಬೆಲ್ಲ ಹಾಕಷ್ಟೇ ಮಾಡಿದರೆ ಅದೊಂಥರಾ ಮುಖಕ್ಕೆ ಹೊಡೆದಂಗನ್ಸುತ್ತೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅದೇ ನೀವು ಒಂದೇ ಒಂದು ಚಿಟಿಕೆ ಅದಕ್ಕೆ ಉಪ್ಪು ಹಾಕಿದ್ದೆ ಅದರೂ ಪೂರ್ತಿ ರುಚೀನು ಚೇಂಜ್ ಆಗತ್ತೆ ಮತ್ತೆ ನೀವು ಜಾಸ್ತಿ ತಿಂದರೂನು ನಿಮಗೆ ಅದು ಮುಖಕ್ಕೆ ಹೊಡೆದಂಗೆ ಅನ್ಸೋಲ್ಲ ಸೊ ಇದನ್ನು ನಾನು ಯಾವುದೇ ಸಿಹಿ ಪದಾರ್ಥ ಮಾಡಿದರೂನು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿ ಮಾಡ್ತೀನಿ ಅದು ನಿಮಗೊಂಥರ ಹೊಸ ಟೇಸ್ಟೂ ಕೊಡುತ್ತೆ ಚೆನ್ನಾಗೂ ಇರುತ್ತೆ